ಈಗಿನ ಕಾಲದಲ್ಲಿ ಒಗ್ಗಟ್ಟು ಅನ್ನೊದು ತುಂಬಾ ಕಮ್ಮಿಯಾಗಿದೆ ಯಾಕಂದರೆ ಒಗ್ಗಟ್ಟು ಅನ್ನೊದೆ ಮರ್ತೋಗ್ಬಿಟ್ಟಿದ್ದೀವಿ ನಾವು ಅದರಲ್ಲಿ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತೀವಿ ಒಗ್ಗಟ್ಟಿನಿಂದ ಒಂದು ಹಬ್ಬ ಆಚರಣೆಗಳೇ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮೂರಿನ ಜಾತ್ರೆ ಇಲ್ಲಾಂದರೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಈ ಥರ ಯಾವ್ದಾನ ಒಂದು ಹಬ್ಬಗಳೇ ಆಗಿರಲಿ ನಾವು ಮಾಡ್ತೀವಿ ಅದರಲ್ಲಿ ನಮ್ಮೂರಿನ ಜಾತ್ರೆ ಅಂತ ಒಂದು ವಿಷ್ಯಕ್ಕೆ ಬಂದಾಗ ಎಲ್ಲಾರು ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲದೆ ಯಾವುದೇ ರೀತಿ ಧರ್ಮಗಳಿಲ್ಲದೆ ಇಷ್ಟು ಚೆನ್ನಾಗಿ ತಮ್ಮ ಜಾತ್ರೆಗಳನ್ನು ಆಚರಿಸ್ತಾರೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಪ್ರತಿಯೊಂದು ಜಾಗ್ದಲ್ಲೂ ಎಲ್ಲ ಜನರು ಕಂಡುಬರ್ತಾರೆ ಎಲ್ಲ ಧಾರ್ಮಿಕ ಜನರು ಕಂಡುಬರ್ತಾರೆ ಅದ್ಧೂರಿಯಾಗಿ ಸಂಭ್ರಮದಿಂದ ಮಾಡ್ತಾರೆ ಹೀಗಾಗಿ ಸಾಮಾಜಿಕವಾದಲ್ಲೂ ಕೂಡ ಈ ಥರ ಒಂದು ಒಂದು ಜಾತ್ರೆಗಳು ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಧಾರ್ಮಿಕವಾಗಿ ಪ್ರತಿಯೊಂದು ಜಾತಿ ಭೇದ ಇಲ್ದಂಗೆ ಎಲ್ಲಾನು ನಾವು ಒಂದಾಗಿ ಮಾಡ್ಬೋದು ಅಂತ ನಾವು ತಿಳಿಸ್ಕೊಡ್ಬೋದು ಹೀಗಾಗಿ ಒಂದೇ ಸಮುದಾಯವನ್ನು ಹೇಗೆ ಆಚರಿಸ್ತೀವಿ ಅಂತ ಹೇಳಿದರೆ ಅದನ್ನು ಹೇಳೋಕೆ ಪದಗಳೇ ಸಾಲದು ಎಲ್ಲಾನು ಚೆನ್ನಾಗಿ ನಾಲಕ್ಕೈದು ದಿನದಿಂದಲೇ ನಾವೆಲ್ಲನು ತಯಾರಿಸ್ಕೊತೀವಿ ಎಲ್ಲ ಜಾತಿ ಧರ್ಮದವ್ರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಯಾರೇ ಆಗಿರಲಿ ಎಲ್ಲಾ ಒಂದೇ ಜಾಗ್ದಲ್ಲಿರ್ತೀವಿ ಹಬ್ಬಾನ ಒಂದು ಹಬ್ಬದ ರೀತಿಯೇ ನಾ ಸೆಲಬ್ರೇಟ್ ಅಂದರೆ ಸಂಭ್ರಮ ಮಾಡ್ತೀವಿ ಹೀಗಾಗಿ ಎಲ್ಲ ಹಬ್ಬಗಳನ್ನು ಅಷ್ಟು ಅದ್ದೂರಿಯಾಗಿ ಮಾಡ್ತೀವಿ ಅದರಲ್ಲಿ ನಮ್ಮ ಊರ ಹಬ್ಬನೇ ಆಗಿರಲಿ ಇಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲಿ ಎಲ್ಲಾನು ಆಗಿರಲಿ ಎಲ್ಲ ಧರ್ಮಗಳಾಗಿರಲಿ ಒಂದೇ ಬಾವುಟಕ್ಕೆ ನಾವು ನಮಸ್ಕರಿಸ್ತೀವಿ ಒಂದೇ ರೀತಿಯಲ್ಲಿ ನಾವು ಹಾಡನ್ನು ನಮ್ಮ ರಾಷ್ಟ್ರೀಯ ಹಾಡನ್ನು ಕೂಡ ಹಾಡ್ತೀವಿ ಹೀಗಾಗಿ ಹಬ್ಬಗಳು ಮತ್ತು ನಮ್ಮ ಎಲ್ಲ ಧಾರ್ಮಿಕ ಹಬ್ಬಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ತುಂಬ ಚೆನ್ನಾಗಿ ಆಚರಿಸುತ್ತೇವೆ